ಈಗ ಇಂದಿನ ಜಗತ್ತಿನಲ್ಲಿ ಕನ್ನಡ ಭಾಷಿಕರು ಎದುರಿಸುವ ಸವಾಲುಗಳು ಯಾವುವು ಅಂದರೆ ಈಗಿನ ಮಕ್ಕಳಿಗೆ ಕನ್ನಡ ವೇ ಗೊತ್ತಿಲ್ಲ ಕನ್ನಡವೇ ಗೊತ್ತಿಲ್ಲ ಅಂದರೆ ಹುಟ್ಟಿನಿಂದಾಗಲೆ ಅದಕ್ಕೆ ಎಲ್ ಕೆ ಜಿ ಯು ಕೆ ಜಿ ಅಂತ ಹೇಳ್ತಾರೆ ಎಲ್ ಕೆ ಜಿ ಯು ಕೆ ಜಿ ಹೇಳಿದರೆ ಅವರಿಗೆ ಕನ್ನಡ ಹೇಗೆ ಬರ್ತದೆ ಹೇಗೆ ಬರೋದಿಲ್ಲ ಕನ್ನಡವೇ ನಮಗೆ ಮಾಧ್ಯಮ ಅಲ್ಲವಾ ಕನ್ನಡ ಕಲಿಸಿದರೆ ಒಳ್ಳೆಯದು

ಅದಕ್ಕಾಗಿ ನಾವು ಹೇಳುವುದಂದರೆ ಕನ್ನಡದಲ್ಲೆ ಮಾತಾಡಬೇಕು ಮನೆಯಲ್ಲಿ ಸಹ ಕನ್ನಡದಲ್ಲೆ ಕಲಿಸಬೇಕು ಕನ್ನಡ ಶಾಲೆ ಸಹ ಒಳ್ಳೆಯದೆ ಕನ್ನಡದಲ್ಲಿ ಎಂತ ಕಲಿಸ ಕಲಿಸ್ತಾರೆ ಮಕ್ಕಳನ್ನು ಕನ್ನಡದಲ್ಲಿ ಕಲಿಸ್ತಾರೆ ಇಂಗ್ಲೀಷಿನಲ್ಲಿ ಕಟ್ತಾರೆ ಕಲಿಸ್ತಾರೆ ಯಾವ ಭಾಷೆಯಲ್ಲಿ ಕಲಿಸ್ತಾರೆ ಈಗಿನ ಮಕ್ಕಳಿಗೆ ತಾಯಂದಿರಿಗೆ ಸಹ ಹಾಗೆ ಆಗ್ತದೆ ನನ್ನ ಮಗಳು ಇಂಗ್ಲೀಷ್ ಮೀಡಿಯಮ್ಮಿಗೆ ಹೋಗಲಿ ಕನ್ನಡ ಬೇಡ ಅಂತ ಅವರವರ ಅಪ್ಪರಿಗು ಹಾಗೆ ಹಾಗೆ ಹಾಗೆ ಎಣಿಸ್ತದೆ ನಾವು ಹೇಳುವುದಂದರೆ ಕನ್ನಡ ಶಾಲೆಯಲ್ಲಿ ಕನ್ನಡ ಸಹ ಉಂಟು ಇಂಗ್ಲೀಷು ಉಂಟು ಯಾವ ಭಾಷೆಯು ಉಂಟಲ್ಲವಾ ಅದಕ್ಕೆ ಕನ್ನಡ ಶಾಲೆಯೆ ಒಳ್ಳೆದು ನಮಗೆ ಕಲಿಸೋದಾದರೆ ನಾವು ಹೇಳೋದು ಅಷ್ಟರಲ್ಲಿ ನಾವು ಕಲಿತದ್ದು ಸಹ ಕನ್ನಡವೆ ಅದಕ್ಕಾಗಿ ನಮಗೆ ಕನ್ನಡ ಸ್ವಲ್ಪ ಸ್ವಲ್ಪ ಆದರು ಬರ್ತದೆ ನಾವು ಕಲಿಯುವುದು ಮಸ್ತ್ ತುಂಬ ಏನು ಕಲಿಲಿಲ್ಲ ಐದನೆ ಕ್ಲಾಸ್ ಕಲಿಸ ಯೆ ಕಲಿತಷ್ಟು ನಮ್ಮ ಮಾತು ಮಾತಾಡ್ತೇವೆ ಅದಕ್ಕಾಗಿ ನಾವು ಹೇಳುವುದು ಕನ್ನಡದಲ್ಲೆ ನೀವು ಮಾತಾಡಿ ಕನ್ನಡದಲ್ಲೆ ಶಾಲೆಗೆ ಹೋಗಿ ಕನ್ನಡ ಶಾಲೆಗೆ ಹೋಗಿ ಕನ್ನಡದಲ್ಲಿ ಸಹ ಕನ್ನಡ ಶಾಲೆಗೆ ಹೋದರೆ ಐ ಒಂದನೇಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗ್ತದಲ್ಲವಾ ಎಲ್ ಕೆ ಜಿ ಯು ಕೆ ಜಿ ಇಲ್ಲ ಕನ್ನಡ ಮೀಡಿಯಮ್ಮಿಗೋದ್ರೆ ಅದಕ್ಕೆ ಎಂಥ ಕನ್ನಡದಲ್ಲೆ ಮಾತಾಡಬೇಕು ನೀವು ಕನ್ನಡ ಶಾಲೆಗೆ ಹೋಗಿ ಅಂತ ನಾವು ಹೇಳೋದು ಈಗಿನ ಈ ಕೆಲವು ಮಕ್ಕಳಿಗೆ ಇನ್ನೆಂತ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಪೀಸ್ ಸಹ ಸಹ ಜಾಸ್ತಿ ಆಗ್ತದೆ ಕನ್ನಡ ಮೀಡಿಯಮ್ಮಿನಲ್ಲಿ ಪ್ರೀ ಕಲಿಸಲಿಕ್ಕೆ ಕಷ್ಟ ಇಲ್ಲ ಏನು ಪೀಸ್ ಸ್ವಲ್ಪ ಕಡಿಮೆ ಆಗ್ತದೆ ಪೀಸು ಇಲ್ಲ ಏನು ಇಲ್ಲ ಕನ್ನ ಈಗ ಇಂಗ್ಲೀಷ್ ಮೀಡಿಯಮ್ಮಿಗೆ ಹೋದರೆ ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಎಲ್ಲ ಆಗ್ತದೆ ಎಂಥ ಮಾಡೋದು ಅದಕ್ಕೆ ನಾವು ಕನ್ನಡ ಶಾಲೆಗೆ ಹೋಗಿದ್ದರೆ ಒಳ್ಳೆದು ಅಂತ ಹೇಳ್ತೇವೆ ಮತ್ತೆ ಅವ ಅವರ ಊಟ ಸಹ ಉಂಟು ಎಲ್ಲ ಉಂಟಲ್ಲಿ ಕನ್ನಡ ಶಾಲೆಯಲ್ಲಿ ಊಟ ಉಂಟು ಬಟ್ಟೆಗಳು ಕೊಡ್ತಾರೆ ಬ್ಯಾಗ್ ಕೊಡ್ತಾರೆ ಮತ್ತೆ ಕೊಡೆ ಕೊಡ್ತಾರೆ ಎಲ್ಲ ಕೊಡ್ತಾರೆ ಕನ್ನಡ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಹಾಗೆ ಎಲ್ಲ ಕೊಡ್ತಾರೆ ಅಲ್ಲಿ ಸಹ ಕೊಡ್ತಾರಲ್ಲ ಕನ್ನಡ ಮೀಡಿಯಮ್ ಕಲಿಸ್ತಾರೆ ಇಂಗ್ಲೀಷ್ ಮೀಡಿಯಮ್ ಕಲಿಸ್ತಾರೆ ಕನ್ನಡ ಮೀಡಿಯಮ್ ಸಹ ಕಲಿತಾರೆ ಇಲ್ಲಿ ಪ್ಲೇ ಶಾಲೆ ಉಂಟು ನಮ್ಮ ಪಡುಬಿದ್ರಿಯಲ್ಲಿ ಅಲ್ಲಿ ಇಂಗ್ಲೀಷು ಉಂಟು ಕನ್ನಡವು ಉಂಟು ಅಲ್ಲಿ ಎಲ್ಲ ಕಲಿಸ್ತಾರೆ ಅಲ್ಲಾ ಅಲ್ಲಿಗೆ ಹೋದರೆ ಒಳ್ಳೆದು ಅಂತ ನಾವು ಹೇಳೋದು ಕನ್ನಡ ಕಲಿತರೆ ಒಳ್ಳೆದು ಅಂತ ಮತ್ತೆ ಎಂಥ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಫೈ ಸೆವೆನ್ ಸಿಕ್ಸ್